ನಾನು ನಮ್ಮ ತಾಯಿಯೊಂದಿಗೆ ದೂರ ಸಂಪರ್ಕ ಅಂದರೆ ದೂರ ಸಂಪರ್ಕ ಅಥವ ಕಾನ್ಫರೆನ್ಸ್ ವೀಡ್ಯೋ ಕಾನ್ಫರೆನ್ಸ್ ಆ್ಯಪನ್ನು ಬಳಸಿದ್ದೀನಿ ನಾನು ಊರಿನಲ್ಲಿರುವಾಗ ನಮ್ಮ ತಾಯಿ ಜೊತೆ ಮುಖಾಮುಖಿ ಮಾತಾಡಿ ಮತ್ತು ಅವ್ರ ಜೊತೆ ಒಂದು ತುಂಬ ಪ್ರೀತಿಯಾಗಿ ಇರ್ತಾಯಿದ್ದೆ ಆದರೆ ನಾನು ಊರು ಬಿಟ್ಟು ಬೆಂಗ್ಳೂರಿಗೆ ಓದೋಕ್ಕಂತ ಬಂದಾಗ ನಾನು ತುಂಬ ಸತೀ ದಿನ ಬಿಟ್ಟು ದಿನ ಕೂಡ ಅವ್ರ ಜೊತೆ ಮುಖಾಮುಖಿ ಮಾತಾಡ್ತಾಯಿದ್ದರೂ ಆದರೂ ನನಗೆ ಏನೋ ಒಂದು ಮನಸ್ಸಿನಲ್ಲಿ ಒಂಥರಾ ಚಿಂತೆಯನ್ನು ಉಂಟು ಮಾಡುತ್ತೆ ಯಾಕಂದರೆ ಏ ವೀಡ್ಯೋ ಕಾಲಲ್ಲಿ ಮಾತಾಡಿದಂಥ ಮಾತ್ರ ಅದನ್ನು ನಾವು ಜೊತೆಯಲ್ಲಿದ್ದು ಮಾತಾಡಿರ ಮಾತಾಡ್ದ ಅಷ್ಟು ಫೀಲನ್ನು ನಮಗೂ ಕೊಡಲ್ಲ ಯಾಕಂದರೆ ಒಂದು ತಾಯಿ ಮಗ ಸಂದರ್ಭ ಒಂದು ಮಾ ತಾಯಿ ಮಗ ಸಂಬಂಧ ಅಂದರೆ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಸೋ ಅದ್ರ ಬಗ್ಗೆ ಒಂದು ಅಷ್ಟೊಂದು ನಮಗೆ ಇಷ್ಟವಾದ ಒಂದು ಸಂಬಂಧ ನಮಗೂ ಅವ್ರಿಗೂ ಒಂದು ಏರ್ಪಡೋಲ್ಲ ಅನ್ನೋದನ್ನೊಂದು ನನಗೆ ಒಂದು ಗಟ್ಟಿಯಾದ ಒಂದು ನಂಬಿಕೆ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ರೆ ಪರವಾಗಿಲ್ಲ ದೈ ಡೈಲಿ ದೂರ ಇರೋ ಬದಲು ಫೋನಲ್ಲಿ ಮಾತಾಡಿಕೊಂಡ್ರೆ ಅದೆ ಊಟ ತಿಂದಿದ್ದೀಯಾ ತಿಂದಿಲ್ಲ ಅನ್ನೋ ಎರಡು ವಿಷಯಗಳ ಬಗ್ಗೆ ಮಾತಾಡ್ಕೊಬೋದು ಅದೇ ನಾವು ಹತ್ರ ಪಕ್ಕದಲ್ಲೇ ಇದ್ದಾಗ ಊಟ ತಿಂದಿಲ್ಲ ಅಂದರೂ ಹಾಕ್ಕೊಂಬಂದು ತಿನ್ನಿಸೋ ಅಷ್ಟು ಒಂದು ಇದಿರುತ್ತೆ ಆದರೆ ವೀಡ್ಯೋ ಕಾಲಲ್ಲಿ ಅಷ್ಟೊಂದು ಇದಿರೋಲ್ಲ